ನಾವು ಎಂಟು ಗಂಟೆಗೆ ಶುರು ಮಾಡಿದ್ರೆ ಅಡಿಗೆ ಎಲ್ಲಾ ಕೆಲಸ ಮುಗಿಸಿ ಸ್ನಾನ ಪೂಜೆ ಎಲ್ಲಾ ಮುಗಿಸಿ ಅಡಿಗೆ ಎಂಟು ಗಂಟೆಗೆ ಶುರು ಮಾಡಿದರೆ ಅನ್ನ ಸಾಂಬಾರು ತಿಂಡಿ ಪಲ್ಯ ಸಾಗು ಪಲಾವು ಮಶ್ರುಮ್ ಗೊಜ್ಜು ಬಿರಿಯಾನಿ ಎಲ್ಲ ಮಾಡಿ ತರಕಾರಿ ಹೆಚ್ಕೊಂಡು ಅಡಿಗೆ ಮಾಡಿ ಅವರಿಗೆ ಬಡಿಸಿ ನಾವು ರೆಸ್ಟ್ ತಗೊಂಡು ಮತ್ತೆ ಮಾಡಬೇಕು ಅಂದರೆ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಮಧ್ಯಾಹ್ನಕ್ಕೆ ಮತ್ತೆ ರೆಡಿ ಮಾಡಿಕೊಬೇಕು ಜಾಸ್ತಿ ಜನ ಇರೋದರಿಂದ ತುಂಬ ಅಡಿಗೆ ಮಾಡಬೇಕು ಟುಮ್ ತುಂಬ ಟೈಮ್ ತಗೊಳುತ್ತೆ ಅಡಿಗೆ ಒಬ್ಬಟ್ಟು ತರಕಾರಿ ಪಲ್ಯ ಕಡಲೆ ಕಾಳು ಪಲ್ಯ ಅನ್ನ ಸಾಂಬಾರು ಕಡುಬು ಶಾವಿಗೆ ಮುದ್ದೆ ಅನ್ನ ಎಲ್ಲ ಮಾಡೋ ಹೊತ್ತಿಗೆ ಮತ್ತೆ ಮಧ್ಯಾಹ್ನ ತಗೊಳುತ್ತೆ ಎರಡು ಗಂಟೆ ಮೇಲೆ ಊಟ ಆಗುತ್ತೆ ಮೂರು ಗಂಟೆವರೆಗು ಊಟ ಮಾಡ್ತಾರೆ ಮತ್ತು ಬೇರೆ ಕೆಲಸ ಇರುತ್ತೆ ಅದು ಎಲ್ಲ ಮುಗಿಸಿ ಮತ್ತೆ ಹತ್ತು ಜನಕ್ಕೆ ಅಡಿಗೆ ಮಾಡಬೇಕು ಅಂದರೆ ಎಲ್ಲ ಐಟಮ್ ಮಾಡಬೇಕು ಅಂದರೆ ವಾಂಗಿಭಾತು ಚಿತ್ರಾನ್ನ ಪೊಂಗಲ್ಲು ಗೀ ರೈಸು ಗೊಜ್ಜು ಎಣ್ಣೆ ಬದನೆಕಾಯಿ ಅಕ್ಕಿ ರೊಟ್ಟಿ ಇಡ್ಲಿ ಸಾಂಬರು ಪಡ್ಡು ಇತ್ಯಾದಿ ಎಲ್ಲ ತರಕಾರಿ ಪಲ್ಯಗಳೆಲ್ಲ ಮಾಡೊ ಅಷ್ಟೊತ್ತಿಗೆ ಎಂಟು ಗಂಟೆ ಶುರು ಮಾಡಿದ್ರೆ ಮತ್ತೆ ಹತ್ತು ಗಂಟೆ ಊಟಕ್ಕೆ ಬರ್ತಾರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬೇಕು ಹಾಗಾಗಿ ಎಲ್ಲ ಅಡಿಗೆನು ಮಾಡಬೇಕು ಚಿಕನ್ ಬಿರಿಯಾನಿ ಮೀನು ಸಾರು ಮೀನು ಪಲ್ಯ ಮೀನು ಗೊಜ್ಜು ಫ್ರೈ ಹಿಂಗೆ ಎಲ್ಲ ಮಾಡೋವಾಗ ಟೈಮ್ ತಗೊಳುತ್ತೆ ನಮಗು ಬೇಕಾಗುತ್ತೆ